ಹಲ್ಲೋ ನಮಸ್ತೆ ಸರ್ ಹೇಳಿ ಹಲೋ ಸರ್ ಇದ್ ಸರ್ ಹೇಳಿ ಹೇಳಿ ಕೇಳಿಸ್ತಿದೆ ಹೇಳಿ ಸರ್ ಹಾಂ ಓಕೆ ಸರ್ ಹೌದು ಸರ್ ನಾವು ಎಸ್ ಆರ್ ಎಸ್ ಕಾಲೇಜಿಂದ ಮಾತಾಡ್ತಿದ್ದೀವಿ ಸರ್

ಹೌದಾ ಎಷ್ಟು ಪರ್ಸೆಂಟ್ ಯಾವ ಯಿಯರ್ ಸರ್ ಔಟ್ಪುಟ್ ನೀವು ಟ್ವೆಂಟಿ ಟೂ ಇಂದನಾ ಓಕೆ ಸರ್ ಎಷ್ಟಿದೆ ಸರ್ ನಿಮ್ಮ ಪರ್ಸೆಂಟೇಜು ನೈಂಟಿ ಫೈವ್ ಇದೇನಾ ಸರ್ ಒ ಓಕೆ ಸರ್ ನಮ್ಮಲ್ಲಿ ಅವೈಲೇಬಲ್ ಬಿ ಬಂದ್ಬಿಟ್ಟು ಪಿ ಸಿ ಎಮ್ ಬಿ ಸೈನ್ಸ್ ಇದೆ ಸರ್ ಕಾಮರ್ಸ್ ಇದೆ ಆರ್ಟ್ಸ್ ಇದೆ ಮತ್ತೆ ಡಿಸೈನಿಂಗ್ ಚಿತ್ರಕಲಾ ಸ್ಕೂಲ್ ಇದೆ ಸರ್ ನಿಮಗೆ ಯಾವ್ದು ಬೇಕು ಸರ್ ಸರ್ ಕೇಳಿಸ್ತಿಲ್ಲ ಹಾಂ ಕಂಪ್ಯೂಟರ್ ಸೈನ್ಸ್ ಅವೈಲೇಬಲ್ ಇದೆ ಸರ್ ಅದರ ಫೀಸ್ ಬಂದುಬಿಟ್ಟು ಒನ್ ಯಿಯರ್ಗೆ ತರ್ಟಿ ತೌಸಂಡ್ ಇದೆ ಸರ್ ಹಾಗಾಗಿ ನಡಿಯುತ್ತಾ ನಿಮಗೆ ಸರ್ ನೈಂಟಿ ಅದು ನೈಂಟಿ ಫೈವ್ ಪರ್ಸೆಂಟೇಜ್ ಅಂದರೆ ಒಂದು ಏನು ಫೈವ್ ತೌಸಂಡ್ ಕಮ್ಮಿ ಮಾಡ್ಬೌದು ಸರ್ ಹಾಗಾಗಿ ಟೊಂಟಿ ಫೈವ್ ತೌಸಂಡ್ ಆಗತ್ತೆ ಮತ್ತೆ ಅದಕ್ಕೆ ಪ್ಲಸ್ ಎಕ್ಸ್ಟ್ರಾ ನಮ್ಮ ಸ್ಕೂಲ್ ಬಸ್ ಇರುತ್ತೆ ಸರ್ ಯುನಿಫಾರ್ಮು ಯಾವುದಾದ್ರು ಕಲ್ಚರಲ್ ಡೇಗೆ ಫೀಸು ಎಲ್ಲಾನು ನಾವು ಒಂದೇ ಸಲ ಪೇ ಮಾಡ್ಕೊತೀವಿ ಸರ್ ಹಾಗಾಗಿ ನಿಮಗೆ ತರ್ಟಿ ತೌಸಂಡ್ ಇರೋದು ಫೈವ್ ಪರ್ಸೆಂಟ್ ನಿಮ್ಮ ನೈಂಟಿ ಫೈವ್ ಪರ್ಸೆಂಟ್ ಇರೋದ್ರಿಂದ ಡಿಸ್ಕೌಂಟ್ ಕೊಟ್ಟು ಇನ್ನು ಟೊಂಟಿ ಫೈವ್ ತೌಸಂಡ್ಗೆ ಇನ್ನೂ ಫೈವ್ ತೌಸಂಡ್ ಬಸ್ ಚಾರ್ಜಸ್ಸು ಎಲ್ಲ ಆ್ಯಡ್ ಮಾಡ್ತೀವಿ ಸರ್ ತರ್ಟೀ ಟೂ ತೌಸಂಡ್ ಆಗುತ್ತೆ ನಡಿಯುತ್ತಾ ಸರ್ ನಿಮಗೆ ಆ ಹೌದು ಸರ್ ಇಲ್ಲ ಸರ್ ಆರು ತಿಂಗಳಿಗೆ ಒಂದು ಸಲ ಯುನಿಫಾರ್ಮ್ ಕೊಡ್ತೀವಿ ಮತ್ತೆ ನಿಮ್ಮ ಸ್ಕೂಲ್ ಪಿಕಪ್ಪು ಡ್ರಾಪು ನಮ್ಮದೇ ಇರುತ್ತೆ ಕಾಲೇಜ್ ಕಡೆಯಿಂದ ಹಾಗಾಗಿ ಸೆಕ್ಯೂರಿಟಿ ಇರುತ್ತೆ ಹೆಣ್ಣು ಮಕ್ಕಳಿಗಾದ್ರೆ ಪುಲ್ ಸೆಕ್ಯೂರಿಟಿ ಇರುತ್ತೆ ಸರ್ ಇಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇಲ್ಲಿ ಹಾಗಾಗಿ ನೀವು ನೀವು ಬರ್ಬೌದು ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರ್ನಾರ ಅಡ್ಮಿಷನ್ ಮಾಡ್ಸಿದ್ರೆ ನಮಗೆ ನಿಮಗೆ ತ್ರೀ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ಹಾಗಾಗಿ ತರ್ಟಿ ತೌಸಂಡಲ್ಲಿ ತ್ರೀ ತೌಸಂಡ್ ಅಂದರೆ ಇನ್ನು ಟ್ವೆಂಟಿ ಸೆವೆನ್ ನೀವು ಕಟ್ಟಬೇಕಾಗುತ್ತೆ ಸರ್ ಹೌದಾ ನಡಿಯುತ್ತಾ ಸರ್ ನಿಮಗೆ ಯಾವಾಗ ಬರ್ತೀರಾ ಸರ್ ನೀವು ನಾ ನಾಳೆ ಇದೆ ಹೌದು ಸರ್ ಎಲ್ಲ ನಮ್ಮ ಹಂಡ್ರೆಡ್ ಸೀಟ್ಸ್ ಮಾತ್ರ ನಾವು ತಗೋಳೋದು ಹಾಗಾಗಿ ಈವಾಗ ನೈಂಟಿ ಏಟ್ ಪರ್ಸೆಂಟು ನೈಂಟಿ ಏಟ್ ಜನ ಆಗಲೇ ಅಡ್ಮಿಷನ್ ಆಗಿದ್ದಾರೆ ಇನ್ನು ಟೂ ಪರ್ಸೆಂಟ್ ಇದ್ದಾರೆ ಆದಷ್ಟು ನೀವು ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಆಗುತ್ತೆ ಸರ್ ನಿಮ್ಮದು ಇಲ್ಲೇ ಲೋಕಲ್ಲ ನೀವು ಹಳ್ಳಿಯಿಂದ ಬರೋದಾ ಸರ್ ಹಳ್ಳಿಯಿಂದನಾ ಹಾಗಾದರೆ ನಮ್ಮ ಸ್ಕೂಲ್ ಟೈಮಿಂಗ್ಸೆಲ್ಲ ಒಂಬತ್ತು ಗಂಟೆ ಇರತ್ತೆ ಸರ್ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ಇರತ್ತೆ ಹಾಗಾಗಿ ನಿಮಗೆ ಒಂಬತ್ತು ಗಂಟೆಗೆ ಬರೋಕ್ಕಾಗತ್ತಾ ಸರ್ ಹಳ್ಳಿಯಿಂದ ಹೌದಾ ಸರ್ ಆಯಿತು ಪರವಾಗಿಲ್ಲ ನೀವು ಬರ್ರಿ ಮತ್ತು ಸಂಜೆ ಐದು ಗಂಟೆಯಿಂದ ಹೋಗೋಕ್ಕೂ ನಿಮಗೆ ಬಸ್ ಅವೈಲೇಬಲ್ ಇಲ್ಲ ಅಂತಂದರೆ ನಮ್ಮದು ಹಾಫು ಡಿಸ್ಟಿಕ್ಕಿಂದ ಟೊಂಟಿ ಕಿಲೋಮೀಟರ್ಸ್ ಅವೈಲೇಬಲ್ ಇದೆ ನೀವೇನಾದರೂ ದುಡ್ಡು ಕೊಟ್ಟು ಪಿಕಪ್ ಡ್ರಾಪಿಗ್ ಬಸ್ಸಿಗೆ ಕೊಟ್ಟರೆ ನಾವು ನಿಮ್ಮ ಊರಿಗೆ ಸೀದಾ ಬಿಡ್ತೀವಿ ಸರ್ ಅದೂ ಫೆಸಿಲಿಟಿ ಇದೆ ನಮ್ಮಲ್ಲಿ ಮತ್ತು ನೀವು ಬೇಡ ನಮಗೆ ನಾರ್ಮಲ್ ಸಾಕಂದರೆ ನಾವು ವ್ಯವಸ್ಥೆ ಮಾಡ್ತೀವಿ ಓಕೆ ಸರ್